ಸರ್ ನಮಸ್ತೆ ರೀ ಹಾಂ ನಂಗೆ ಸರ್ ಗೋಲ್ಡ್ ರೇಟ್ ಎಷ್ಟು ನಡ್ದದೆ ರಿ ಇವಾಗ ಗೋಲ್ಡ್ ರೇಟ್ ಎಷ್ಟು ನಡ್ದದೆ ರೀ ಹೌದು ರೀ ಸ್ವಲ್ಪ ಗೋಲ್ಡ್ ಪರ್ಚೆಸ್ ಮಾಡೋದಿದ್ದಿತ್ತು ಈಗ ಸಿಕ್ಸ್ಟಿ ನಡ್ದಿದೆಯಾ ಅಥವಾ ಹೆಚ್ಚಿಗಿದೆ ಇನ್ನೂ ರೀ ಓಕೆ ಸರ್ ಅದೇ ನನ್ಗೆ ಒಂದು ನನ್ನ ಮಗುವಿನ ಸಲುವಾಗಿ ಗೋಲ್ಡ್ ಚೈನ್ ಬೇಕಾಗಿತ್ತು ನೆಕ್ ಚೈನು ಹಾಂ ರೀ ಬೇಬಿ ಚೈನ್ ಬೇಕಾಗಿದ್ದವು ಹಾಂ ಕೆಲವೊಂದು ಹೊಸ ಡಿಝೈನ್ಸ್ ಏನಾದರೂ ನೆಕ್ ಡಿಝೈನ್ಸ್ ಇದ್ದಾರೆ ಸಲ್ಪ ತೋರಿಸ್ತೀರಾ ಸಲ್ಪ್ ತೋರ್ಸಿ ರೀ ಸರ್ ಇದು ಮಗು ಅನ್ಸ್ತದೆ ರ್ಯಾಶಸ್ ಬರ್ತಿರ್ಬೋದು ಸೋ ಸಾಫ್ಟಿದ್ದಿದ್ದು ಏನಾದರೂ ಹಾಂ ಸರ್

ಆಗಲ್ಲ ಇದು ಆಗಿರುತ್ತಲ್ಲ ಅದು ಸ್ವಲ್ಪ ರಫ್ ಇದ್ದರೆ ಎ ಸಾಫ್ಟ್ ಡಿಝೈನ್ ಫಿನಿಶಿಂಗ್ ಇದ್ದಿದ್ದಿದ್ರೆ ಸ್ವಲ್ಪ ತೋರ್ಸಿದ್ರೆ ಒಳ್ಳೆಯದಿದ್ದಿತ್ತು ಅದು ನಮಗೂ ಗೊತ್ತು ಸರ್ ಬಟ್ ಇದು ನೋಡೋಕ್ಕೆ ಸ್ವಲ್ಪ ರಫ್ ಕಾಣ್ಸುತ್ತದ ಡಿಝೈನ್ ಏನೋ ಚೆನ್ನಾಗಿದೆ ಆದರೆ ಹೌದು ರೀ ಕ್ಯಾಟ್ಲಾಕ್ರಲ್ಲಿ ತೋರ್ಸಿ ಹೌದು ಇದು ಎಷ್ಟು ಗ್ರಾಮ್ ಇದೆ ಸರ್

ಹೌದು ರೀ ಹ್ಞೂ ಹ್ಞೂ ಪೆಂಡೆಂಟ್ ಚೇಂಜ್ ಮಾಡ್ಬೋದಾ ಅದು ಪೆಂಡೆಂಟಿದೆಯಲ್ಲ ಅದು ಚೇಂಜ್ ಮಾಡ್ಬೌದಾ ಹೌದ್ ರೀ ಹಾಂ ಇನ್ನೂ ಬೇರೆ ಏನಾದರೂ ಇದೆಯಾ ಹಾಂ ಹಾಂ ಎ ಸ್ವಲ್ಪ ಕಡಿಮೆ ಮಾಡಿ ಮೇಕಿಂಗ್ ಚಾರ್ಜ್ ಕಮ್ಮಿ ಮಾಡ್ಕೊಡ್ತಿರೇನು ನೋಡಿ ರೀ ಇದೇ ಇದು ಇದೇ ಫೈನಲ್ ಇರಲಿ ಇದೇ ಫೈನಲ್ ಮಾಡಿರಿ ಇದರಾಗೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕಮ್ಮಿ ಮಾಡಿಕೊಡಿರಿ ಓಕೆ ಸರ್